ನಮ್ಮ ಭಾರತದ ರಾಜ್ಯಗಳು ನಮ್ಮ ಭಾರತದಲ್ಲಿ ಐದು ರಾಜ್ಯಗಳ ಹೆಸರುಗಳು ಹೀಗಿವೆ ಮೊದಲನೇದು ಆಂಧ್ರ ಪ್ರದೇಶ್ ಎರಡನೇದು ಮಧ್ಯ ಪ್ರದೇಶ್ ಮೂರನೇದು ಹಿಮಾಚಲ್ ಪ್ರದೇಶ್ ನಾಲ್ಕ್ನೇದು ಅರುಣಾಚಲ್ ಪ್ರದೇಶ್ ಐದನೇದು ಕರ್ನಾಟಕ ಸ್ಟೇಟ್